ನಮ ಊರು ಕೊಳ್ಳೆಗಾಲಿಂದ ಆಚೆ ಕೋಡಿಪುರ ಅಂತ ನಮ್ಮ ಊರು ತುಂಬಾ ಇಷ್ಟ ಆ ಊರಲ್ಲಿ ಈ ಕೆರೆಗಳು ತೋಟಗಳು ಬೆಟ್ಟ ಗುಡ್ಡ ಆಮೇಲೆ ಸುತ್ತಮುತ್ತ ಹಳ್ಳಿಗುಳಿದೆ ಅಲ್ಲಿ ಸುತ್ತಮುತ್ತ ಹಳ್ಳಿಗಳು ಅಂದರೆ ಊರು ಒಂದೊಂದಷ್ಟು ಕಿಲೋಮೀಟರಷ್ಟು ದೂರ ಹೋಗ್ಬೇಕು ಊರುಗಳಿಗೆ ಊರ್ಗಳ್ಗೆ ಹೋಗಿ ಅಲ್ಲಿ ಏನಾದರು ದಿನಸಿ ಐಟಮ್ಗಳ್ನೆಲ್ಲ ತರಬೇಕು ಕಾಡು ನಮ್ಮ ಊರು ಕಾಡಾದ್ರು ನಮಗೆ ತುಂಬ ಇರೋಕ್ಕೆ ಇಷ್ಟ ಅಲ್ಲಿ ಕೆರೆಗಳು ಗದ್ದೆ ತೋಟ ಮರಗಳು ಎಲ್ಲಾ ಐತೆ ಪ್ರಾಣಿಗಳು ಇದೆ ಅಂದರೆ ನವಿಲು ಕಾಡು ಪ್ರಾಣಿಗಳು ನವಿಲು ಪಕ್ಷಿಗುಳು ಕೋಗಿಲೆ ಎಲ್ಲ ಐತೆ ಎಲ್ಲ ಐತೆ ಕೋಗಿಲೆ ನವಿಲು ಆಮೇಲೆ ಬೆಕ್ಕು ಕಾಡುಬೆಕ್ಕುಗಳು ಇದೆಲ್ಲ ಆಗುತ್ತೆ ಮತ್ತು ವರ್ಷಕ್ ಒಂದುಸಾರಿ ಬೆಳೆ ಬಂದಾಗ ಆನೆಗಳು ಬರ್ತವೆ ಆನೆಗಳು ಆಮೇಲೆ ಈ ಎಲ್ಲ ಇರ್ತದೆ ಕಾಡಲ್ಲಿದ್ರೂ ನಮಗೆ ಕಾಡು ಅನಿಸಲ್ಲ ಅದರು ಸುತ್ತಮುತ್ತ ಗದ್ದೆಗಳು ತೋಟಗಳು ಎಲ್ಲ ಐತೆ ಅಲ್ಲಿ ಭತ್ತ ರಾಗಿ ಜೋಳ ಕಾಳು ಕಡಲೆಕಾಯಿ ಇದೆಲ್ಲ ಬೆಳಿತೀವಿ ಬೆಳೀತಾರೆ ಅದನ್ನೆಲ್ಲ ಬೆಳೆದು ಮಾರಾಟ ಮಾಡ್ತಾರೆ ಅನ್ ಅಂದರೆ ನಮ್ಮ ತಾಯಿ ಮನೆಯಲ್ಲಿ ಕಾಡಾದ್ರೂ ತುಂಬಾ ಇಷ್ಟ ಆಗುತ್ತೆ ಅಲ್ಲಿ ಇರೋಕ್ಕೆ ತುಂಬ ಇಷ್ಟ ಆಗುತ್ತೆ ಕಾಡಲ್ಲಿ ಇಷ್ಟು ತರ ಐತೆ ಬ ಸುತ್ತಮುತ್ತ ಪಾಳು ಬಾವಿ ಪಂಪ್ ಸೆಟ್ ಬಾವಿಗಳೂ ಐತೆ ಪಂಪ್ ಸೆಟ್ ಬಾವಿಗಳಲ್ಲಿ ಅವ್ರು ಏನೇನು ಬೆಳೀಬೇಕು ಅಂದರೆ ಭತ್ತ ಬೆಳೀತಾರೆ ಜೋಳ ಕಡಲೆಕಾಯಿ ರಾಗಿ ಆಮೇಲೆ ಕಾಳುಗಳು ಅವರೆಕಾಳು ತಣ್ಣಿಕಾಳು ಹೆಸ್ರ್ಕಾಳು ಹುರ್ಳಿಕಾಳು ಎಲ್ಲ ಬೆಳೀತಾರೆ ಅದೆಲ್ಲ ಬೆಳೀತಾರೆ ಗಿಡಗಳು ಮರಗಳು ಮಾವಿನ ಮರ ತೆಂಗಿನ ತೋಟ ಆಮೇಲೆ ಬಾಳೆ ತೋಟ ಅರಿಶಿನ ಎಲ್ಲ ಬೆಳೀತಾರೆ ಎಲ್ಲ ಬೆಳೀತಾರೆ ಅಲ್ಲಿ ಎಲ್ಲಾ ಬನ್ ಅಲ್ಲೇ ತೊಗೊಂಡು ಹೋಗ್ತಾರೆ ಬಂದು ಕೆರೆಗಳು ಐತೆ ಆಮೇಲೆ ಬಸ್ಸು ರೋಡು ಓಡಾಡೋಕೆ ರಸ್ತೆ ಎಲ್ಲ ಐತೆ ರಸ್ತೆಗಳು ಐತೆ ಓಡಾಡೋಕ್ಕೆ ಆಮೇಲೆ ನಮಗೆ ನಮ್ಮ ಮನೇಲಿ ನಮ್ಮ ಅಣ್ಣ ಅಣ್ಣ ಅತ್ತಿಗೆ ಇದ್ದಾರೆ ಊರಲ್ಲಿ ಅವರೇ ಅಷ್ಟು ಮಕ್ಕಳುಗಳು ಇದ್ದಾರೆ ಮೂರು ಜನ ಮಕ್ಕಳು ಇದ್ದಾರೆ ಅಲ್ಲಿ ಗಂಡು ಮಕ್ಕಳು ಅಂದರೆ ನಮ್ಮ ಅಣ್ಣಂಗೆ ಅವರು ನಮ್ಮಣ್ಣನು ಏನು ಇದೆಲ್ಲ ಮಾಡ್ತಾರೆ ಕಡ್ಲೆಕಾಯಿ ಎಲ್ಲ ಬೆಳೀತಾರೆ ಆಮೇಲೆ ಜೋಳ ಬೆಳೀತಾರೆ ಜೋಳ ಕಡಲೆಕಾಯಿ ರಾಗಿ ನಮಗೆ ಪಂಪ್ ಸೆಟ್ ಇಲ್ಲ ಅಕ್ಕಪಕ್ಕದ ತೋಟಗಳಲ್ಲಿ ಅವರಲ್ಲಿ ಎಲ್ಪ್ ಮಾಡ್ಸಿ ಎಲ್ಪ್ ತೊಗೋತಿವಿ ಮಾಡ್ತೀವಿ ಆಗ ರಾಗಿ ಎಲ್ಲ ಬೆಳಿತೀವಿ ಕಡಲೆಕಾಯಿ ಬೆಳೀತಾರೆ ಈರುಳ್ಳಿ ಟೊಮೋಟ ಚೆಂಡು ಹೂವ ಇದೆಲ್ಲ ಬೆಳಿತಿವಿ ಅದೆಲ್ಲ ಬೆಳೆದು ಅದೆಲ್ಲ ಮಾರೋಕ್ಕೆ ಅಲ್ಲೇ ಬಂದು ಎಲ್ಲ ಕೊಂಡ್ಕೊಂಡು ಹೋಯ್ತಾರೆ ಅಲ್ಲೇ ಮಾರ್ಕೊಂಡು ನಮ್ಮ ಅಣ್ಣ ಎಲ್ಲ ಮಾರ್ತಾರೆ ಅದರಲ್ಲು ಎಷ್ಟೊಂದು ದುಡ್ಡು ಎಲ್ಲ ಬರುತ್ತೆ ಚೆನ್ನಾಗಿ ಬೆಜ್ಲ ಅದು ನಮ್ಗೆ ನೀರಾವರಿ ಇಲ್ಲದೇ ಇದ್ರೂ ಬೆಜ್ಲಲ್ಲೇ ಚೆನ್ನಾಗಿ ಬೆಳೀತಾರೆ ಬೆಳೆದು ಅಲ್ಲೆ ಬಂದು ತಗೋತಾರೆ ಜೋಳ ಬೆಳೆದರೆ ಅದು ಇಷ್ಟು ಕ್ವಿಂಟಲ್ಲಿಗೆ ಇಷ್ಟು ಅಂತ ಬರುತ್ತೆ ಅದರಲಲ್ಲಿ ಚೆನ್ನಾಗಿ ಸಂಪಾದನೆಯಾಗ್ತದೆ ಜೋಳ ಬೆಳೆದರಲ್ಲಿ ಆದರೆ ಜೋಳನು ಅದು ಎಷ್ಟೊಂದು ಅದರದ್ದು ಜೋಳದ್ದು ಕಡ್ಡಿ ಎಲ್ಲ ಹಸುಗಳ್ಗ್ ಆಗುತ್ತೆ ಆಮೇಲೆ ಅದು ತೆನೆ ಇರುತ್ತಲ್ಲ ಜೋಳದ್ದು ತೆನೆ ಅದು ಸೌದೆಗಾಗುತ್ತೆ ಒಲೆ ಎಲ್ಲ ನೀರು ಕಾಯ್ಸ್ಕೊಳೋದಿಕ್ಕೆಲ್ಲ ಆಗುತ್ತೆ ಮತ್ತು ನಮ್ಮ ಅದು ನೀರು ಕಾಯ್ಸ್ಕೊಳೋಕ್ಕೆಲ್ಲ ಆಗುತ್ತೆ ಮತ್ತು ಇದಕ್ಕೆಲ್ಲ ಹಸುಗಳು ಕುರಿ ಕೋಳಿಗಳು ಬೆಕ್ಕು ನಾಯಿ ಎಲ್ಲ ಐತೆ ಇಲ್ಲಿ ಎಲ್ಲಾ ಐತೆ ಎಲ್ಲ ಸಾಕ್ತಾನೆ ನಮ್ಮ ಅಣ್ಣ ನಮ್ಮ ತಂಗಿ ನಮ್ಮ ತಂಗಿನು ಎಲ್ಲ ಸಾಕ್ತಾಳೆ ಅವ್ರು ಬೆಳೀತಾರೆ ಈರುಳ್ಳಿ ಬೆಳೀತಾರೆ ಜೋಳ ಬೆಳೀತಾರೆ ಕಡಲೆಕಾಯಿ ಹುರ್ಳಿ ಅವರೇಕಾಯಿ ಅಲಸಂದೆಕಾಯಿ ಟೊಮೊಟಾ ಈರುಳ್ಳಿ ಆಮೇಲೆ ಸೊಪ್ಪಲ್ಲಿ ಸಬ್ಬಕ್ಕಿ ಸೊಪ್ಪು ಚಿಲ್ಕೊರೆ ಸೊಪ್ಪು ಇದು ಎಂತಪ್ಪ ಕೊತ್ತಂಬರಿ ಸೊಪ್ಪು ಮೆಂತೆ ಸೊಪ್ಪು ಈ ಎಲ್ಲ ಬೆಳೀತಾರೆ ಎಲ್ಲ ಬೆಳೆದು ಅದನ್ನು ಅಲ್ಲೇ ಬಂದು ತಗೊಂಡು ತೊಗೋತಾರೆ ಊರುಗಳಲ್ಲಿ ಬಂದು ತಗೊಂಡು ಹೋಯ್ತಾರೆ ಅದನ್ನು ತಗೊಂಡು ಹೋದ್ಮೇಲ್ ಅದರಲ್ಲಿ ದುಡ್ಡು ಸಂಪಾದನೆ ಆಗುತ್ತೆ ಮತ್ತು ಈ ನೀರು ಮಳೆ ಹುಯ್ದ್ರೆ ಬೆಳೆ ನಮಗೆ ಮಳೆ ಹುಯ್ದ್ರೆ ಮಾತ್ರ ಬೆಳೆ ಇಲ್ಲಾಂದರೆ ಹಂಗೇನೆ ಇರತ್ತೆ ಏನು ಇದಿಲ್ಲ ನವಿಲುಗುಳೈತೆ ಕಾಡಲ್ಲಿ ನೋಡೋಕ್ಕೆ ಒಂದು ಇಷ್ಟವಾದ ಸ್ಥಳ ಅದು ನಮ್ಮ ನಮ್ಮ ಊರು ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಲ್ಗೋದರೆ ಬರೋಕ್ಕೆ ಇಷ್ಟ ಆಗೋಲ್ಲ ಅಲ್ಲಿ ಏನಂದರೆ ಮರಗಳು ಗಿಡಗಳು ಬೆಟ್ಟ ಗುಡ್ಡ ಇದೆಲ್ಲ ನೋಡಿಕೊಂಡು ತೋಟಗಳು ನವಿಲು ಪಕ್ಷಿ ಪ್ರಾಣಿಗಳು ಈ ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಇರ್ತವೆ ಅದರಲ್ಲಿ ಅದೆಲ್ಲ ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ ಅಲ್ಗೆ ಹೋಗಿ ನಾವು ಜಾಸ್ತಿ ದಿನ ಇರ್ತಿವಿ ಎಲ್ಲ ಇದ್ದು ಬರ್ತೀವಿ ಅಲ್ಲಿ ಖುಷಿ ಹೋದರೆ ಖುಷಿಯಾಗ್ ಇರ್ತೀವಿ ಅಲ್ಲಿ ನಮ್ಮ ಊರುಗೋದ್ರೆ ನಮ್ಮ ಊರಲ್ಲಿ ಫುಲ್ಲು ಇಷ್ಟ ಆಗುತ್ತೆ ಅಲ್ಲಿಗೋದ್ರೆ ಅಲ್ಲಿ ಅಂದ್ರೆ ಅದೆಲ್ಲ ಬೆಳೆದ್ರು ಎಲ್ಲ ಬಂದು ಅಲ್ಲೇ ತೊಗೋತಾರೆ ಜೋಳ ಬೆಳೀತಾರೆ ರಾಗಿ ಬೆಳೀತಾರೆ ಭತ್ತ ಬೆಳೀತಾರೆ ಕಾಳುಗಳು ಅಂದರೆ ಕಾಳುಗುಳಲ್ಲಿ ಎಷ್ಟು ಥರ ಕಾಳಿದೆ ಅವರೆಕಾಳು ಅಲಸಂದೆಕಾಳು ಹುರ್ಳಿಕಾಳು ಅವರೇಕಾಯಿ ಈ ಜೋಳ ಮುಸ್ಕಿನ ಜೋಳ ಕಡಲೆಕಾಯಿ ರಾಗಿ ಭತ್ತ ಚೆಂಡು ಹೂವ ಇದೆಲ್ಲ ಬೆಳೀತಾರೆ ಎಲ್ಲ ಬೆಳೆದು ಮಾರಾಟಕ್ಕೆ ಬಂದು ಅಲ್ಲೇ ಬಂದು ತಗೊಂಡು ಹೋಯ್ತಾರೆ ಎಲ್ಲಾ